ಯಾರು ರೀ ನೀವು

ಅಲೋ ಹ್ಯಾಂಕ್ ಹ್ಯಾಂಗ ಕಳ್ಕೊಂಡ್ರಿ

ನೀವು ಸಿಕ್ಕಂಗೆಲ್ಲ ಕಳ್ಕೊಂಡರೆ ಕೊಡಕ್ಕೆ ಆಗಂಗಿಲ್ಲ ರೀ ಅದನ್ನ ನೀವು ಎಲ್ಲಿ ಕಳ್ಕೊಂಡು ಇದ್ರಿ ಅಲ್ಲೆ ಹುಡ್ ದಂಡ ತುಂಬ್ರಿ ಮಾಡ್ಕೊಡ್ತೀವಿ ರೀ ಎರಡು ನೂರ ಐವತ್ತು ರೀ

ಯಾವಾಗ ಬರ್ತಿರ ಬರ್ರಿ ದಂಡ ತುಂಬ್ರಿ ಮಾಡ್ಕೊಡ್ತೀವಿ ರೀ